ಭಾರತದಲ್ಲಿ ಹಲವಾರು ಭಾಷೆಗಳು ಇದ್ದಾವೆ ಎನ್ನುವುದು ಎಲ್ಲರಿಗೂ ಗೊತ್ತು ಹಾಗಾಗಿ ಭಾರತದಲ್ಲಿ ಎಲ್ಲ ಭಾಷೆಯ ಸಿನಿಮಾಗಳು ನಾವು ನೋಡುತ್ತೇವೆ ಅದರಲ್ಲೂ ನಾವು ತುಂಬ ಮುಖ್ಯ ಕೊಡುವುದು ಕನ್ನಡ ಸಿನಿಮಾಗಳಿಗೆ ಕನ್ನಡ ಸಿನಿಮಾದಲ್ಲಿ ಎಲ್ಲ ನಟ ನಟಿಯರು ನಟಿಸಿರುವುದನ್ನು ನೋಡ್ ನೋಡಬಹುದು ಅವರ ನಟನೆ ತುಂಬ ಅದ್ಭುತವಾಗಿರುತ್ತದೆ ನನಗೆ ವಿಷ್ಣುವರ್ಧನ್ ಅಂದರೆ ತುಂಬ ಇಷ್ಟ ಯಾಕಂದರೆ ವಿಷ್ಣುವರ್ಧನ್ನ ನಾಟಕ ತುಂಬ ಇಷ್ಟ ಯಾಕಂದರೆ ವಿಷ್ಣುವರ್ಧನ್ನ ಚಲನಚಿತ್ರಗಳು ತುಂಬ ಚೆಂದ ಇರುತ್ತದೆ ಮತ್ತು ಅವರು ತುಂಬ ಚೆಂದ ತಮ್ಮ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸಿ ತುಂಬ ಚೆಂದ ನಾಟಕಗಳನ್ನು ಮಾಡುತ್ತಾರೆ ಹಾಗಾಗಿ ನನಗೆ ವಿಷ್ಣುವರ್ಧನ್ ತುಂಬ ಇಷ್ಟ ಹಾಗಾಗಿ ನಾನು ವಿಷ್ಣುವರ್ಧನ್ನ ತುಂಬ ಇಷ್ಟಪಡುತ್ತೇನೆ ಮತ್ತು ನನಗೆ ನಾಯಕಿಯಲ್ಲಿ ತುಂಬ ಯಾರು ಇಷ್ಟ ಎಂದರೆ ರಚಿತಾರಾಮ್ ರಚಿತಾರಾಮ್ ನನಗೆ ತುಂಬ ಇಷ್ಟ ಅವರಿಗೆ ತುಂಬ ಚೆಂದ ಒಂದು ನಗು ಇದೆ ಆ ನಗುವಿನಿಂದ ಎಲ್ಲರನ್ನೂ ಮೋಡಿ ಮಾಡುತ್ತಾರೆ ಮತ್ತು ಅವರ ನಾಟಕವೂ ತುಂಬ ಚೆಂದ ಇರುತ್ತದೆ ಅವರ ಏನು ಹೇಳುವುದು ಅವರ ಆ್ಯಕ್ಟಿಂಗ್ ಸ್ಕಿಲ್ಲನ್ನು ನಾವು ಒಂದು ಒಂದು ರೀತಿಯಲ್ಲಿ ಹೇಳಲು ತುಂಬ ಕಷ್ಟಪಡಬೇಕು ಯಾಕಂದರೆ ಅವರು ತುಂಬ ಚೆಂದ ನಾಟಕವನ್ನು ಅಭಿನಯಿ ಅಭಿನಯಿಸುತ್ತಾರೆ ಹಾಗಾಗಿ ನನಗೆ ರಚಿತಾರಾಮ್ ಇಷ್ಟ ನನಗೆ ಸಂಗೀತ ತುಂಬ ಇಷ್ಟ ಮತ್ತು ಸಂಗೀತಕ್ಕೂ ಸಿನಿಮಾಕ್ಕೂ ತುಂಬ ವ್ಯತ್ಯಾಸವಿದೆ ಸಿನಿಮಾ ಬೇರೆ ಸಂಗೀತ ಬೇರೆ ಸಂಗೀತ ಅನ್ನುವುದು ಒಂದು ರೀತಿಯ ನಮ್ಮ ಅಭಿಪ್ರಾಯ ಅಂತಲೂ ಹೇಳಬಹುದು ಇಲ್ಲ ನಮ್ಮ ಅನುಭವಗಳನ್ನು ವ್ಯಕ್ತಪಡಿಸಲು ಒಂದು ಸಂಗೀತವನ್ನು ನಾವು ಒಂದು ಮಾಧ್ಯಮವಾಗಿ ಬಳಸಿಕೊಳ್ಳುತ್ತೇವೆ ನನಗೆ ವಿಜಯಪ್ರಕಾಶ್ ಅವರ ಸಂಗೀತ ತುಂಬ ಇಷ್ಟ